ಹಲೋ ಸಂತು ಅವರೆ ಎಲ್ಲಿದ್ದೀರಾ ಹೌದಾ ನಮ್ಮದು ಮದುವೆ ಇತ್ತು ಹ್ಞೂ ಅದಕ್ಕೇ ಅದಕ್ಕೇ ಬಟ್ಟೆನು ನಮ್ಮ ಸಿಸ್ಟರ್ದು

ಅದಕ್ಕೆ ಮದುವೆ ಬ ಅದಕ್ಕೇ ಬಟ್ಟೆ ಒಡವೆ ತಗೋಬೇಕಾಗಿತ್ತು ನಿಮಗೆಲ್ಲಾರು ಗೊತ್ತಿರೋ ಕಡೆ ಯಾವುದಾರು ಇದೆಯಾ ಶಾಪು ಒಂದು ನೂರು ಗ್ರಾಮ್ ತಗೋಬೇಕು

ನಮ್ಮ ಸಿಸ್ಟರಿಗೆ ಒಂದು ಲಾಂಗ್ ನೆಕ್ಲೆಸು ಎರಡು ಉಂಗ್ರ ಎರಡು ಬಳೆ ಮತ್ತು ಒಂದು ಓಲೆ ಆರ್ಟಿಫಿಷಿಯಲ್ಲಾಗಿ ಓಲೆ ತಗೋಬೇಕು ಹೊಸ ಹೊಸ ಟ್ರೆಂಡಲ್ಲಿ ಎನಾದರು ಇದೆಯಾ ಅಂದರೆ ತಗೋಬೇಕು ನಮ್ಗೆ ಮತ್ತೆ ಡಿಸ್ಕೌಂಟು ಇರೋ ಕಡೆ ಕರ್ಕೊಂಡು ಹೋಗಿ ನಿಮಗೆ ಗೊತ್ತಿರುತ್ತದಲ್ವಾ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರ ಅದಕ್ಕೆ ನಿಮ್ಗೆ ಗೊತ್ತಿರ್ತದೆಂತ ಕಾಲ್ ಮಾಡಿದೆ ಹುಡ್ಗಂಗೆ ಒಂದು ಬ್ರಾಸ್ಲೇಟು ಒಂದು ಚೈನ್ ಇದೆ ಅಷ್ಟಿದೆ ಆಮೇಲೆ ಬಟ್ಟೆ ತಗೊಂಬೇಕು ಎಲ್ಲ ಫ್ಯಾಮಿಲಿ ಫುಲ್ಲು ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಬಟ್ಟೆ ತಗೊಂಬೇಕು ಬಟ್ಟೆ ಅಂಗಡಿನು ಇದ್ದರೆ ಕರ್ಕೊಂಡು ಹೋಗಿ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲಿ ಕ್ವಾಲಿಟಿ ಇರ್ತದೆ ಆ ಕಡೆ

ಫ್ಯಾನ್ಸಿ ಫ್ಯಾನ್ಸಿಯಾಗಿ ಲೇಡೀಸಿಗೆಲ್ಲಾ ಮಾಮೂಲಿ ನಾರ್ಮಲ್ಲಾಗಿ ಹಾಂ ಡಿಜೈನ್ಸು ನಮಗೆ ಹುಡುಗುರ್ಗೆಲ್ಲಾ ಫ್ಯಾನ್ಸಿ ಮಾಮೂಲಿ ಫಾರ್ಮಲ್ಸಲ್ಲಿ ತೊಗೋಬೇಕು ಮತ್ತು ವಯಸ್ಸಾಗಿರೋರೆಲ್ಲ ಇದ್ದಾರೆ ಅವ್ರಿಗೆಲ್ಲಾ ತಗೋಬೇಕು ಎಲ್ಲಾ ಕಡೆ ಒಂದಿನ ನೀವು ಫ್ರೀ ಮಾಡ್ಕೊಳ್ಳಿ ನಿಮ್ಮದು ಕಾರ್ ಇದೆಯಲಾ ನಿಮ್ಮ ಕಾರಲ್ಲೆ ಹೋಗ್ಬಿಡೋಣ ಹಾಂ ಸರಿ ಓಕೆ ಆಯಿತು ಥ್ಯಾಂಕ್ ಯು